ಆಂ ಅದನ್ನು ಮಾರ್ಕೇಟ್ಗೆ ಮದುವೆಗೆ ಪರ್ಚೇಸಿಂಗ್ ಮಾಡೋದಕ್ಕೆ ಮಾರ್ಕೇಟ್ಗೆ ಹೋಗಬೇಕಾಗಿತ್ತು ಫ್ರೀ ಆಗಿದ್ದೀರಾ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ

ಆಯ್ತು ಅದೇ ಸ್ವಲ್ಪ ಗೋಲ್ಡ್ ತೊಗೊಳ್ಬೇಕು ಆನಂದ ಅಂಗ್ಡಿಗೆ ಹೋಗೋಣ ಆಮೇಲೆ ಸೀರೆಗಳು ಸ್ವಲ್ಪ ಪರ್ಚೇಸ್ ಮಾಡಬೇಕು ಶ್ರೀವಾರಿಯಲ್ಲೊ ರುಕ್ಮಿಣಿಯಲ್ಲಿ ಇಲ್ಲ ಸುದರ್ಶನಲ್ಲೊ ಸುನಿಲ್ಗೆ ಹೋಗೋಣ ಸರಿ ಅಲ್ಲಾದ್ರೂ ಪರವಾಗಿಲ್ಲ ಅಲ್ಲಾದ್ರೂ ಪರವಾಗಿಲ್ಲ ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ನೋಡಿ ರೇಟ್ ಕೇಳ್ಕೊಂಡು ಹೋಗೋಣ ಅದೇ ಸೀರೆಯೂ ಸ್ವಲ್ಪ ಹ್ಞೂ ಆಂ ಹಾಂ

ಅದು ಸೀರೆಯೇ ಸ್ವಲ್ಪ ಅದು ನೆಕ್ಲೇಸು ಲಾಂಗ್ ಚೈನು ಓಲೆ ಜುಮಕಿ ಎಲ್ಲ ಬೇಕು ಜೊತೆಗೆ ಬಳೆಯೂ ತೊಗೊಳ್ಬೇಕು ಜೊತೆಗೆ ಸೀರೆಗಳು ಸ್ವಲ್ಪ ಪರ್ಚೇಸ್ ಮಾಡಬೇಕು ಸೀರೆ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದಲ್ಲಿ ತೊಗೊಳ್ಬೇಕು ಒಡವೆ ಎಲ್ಲ ಒಂದು ಇನ್ನೂರೈವತ್ತು ಗ್ರಾಮ್ ಮುನ್ನೂರು ಗ್ರಾಮ್ ಒಳಗಡೆ ಒಡ್ವೆಗಳು ತೊಗೊಳ್ಬೇಕು ಅವು ರೇಟ್ ಏನು ಐದು ಸಾವಿರ್ದ ಎಂಟುನೂರೋ ಒಂಬೈನೂರೊ ಇದೆ ಅನಿಸುತ್ತೆ ನೋಡ್ಬಿಟ್ಟು ನೋಡ್ಬಿಟ್ಟು ವಿಚಾರಿಸ್ಕೊಂಡು ಎಲ್ಲಿ ಕಡಿಮೆ ಇದ್ರೆ ಅಲ್ಲಿ ಇದಾಯ್ತು ತೊಗೊಳ್ಬೇಕು ಹಾಂ ಹ್ಞೂ ಹ್ಞೂ ಕಾರಲ್ಲೇ ಹೋಗೋಣ ಇದು ಶ್ರೀವಾರಿಗೆ ಹೋಗೋದ ಇಲ್ಲ ಸುದರ್ಶನ್ಗೆ ಹೋಗೋದ

ಹ್ಞೂ ಹ್ಞೂ ಇದು ನಾಗರಬಾವಿಯಲ್ಲೇ ಪಚ್ಚಿಯಪ್ಪನ್ ಅವರು ಇದಾಕಿದ್ದಾರೆ ಸೇಲ್ ಹಾಕಿದ್ದಾರೆ ಆಫರ್ ಹಾಕಿದ್ದಾರೆ ಹೋಗ್ಬರೋಣವಾ

ಆಯ್ತು ಸರಿಯಪ್ಪ ಹ್ಞೂ ಸರಿ ನಾಳೆ ಹೋಗೋಣ